ನಾನು ಮಾಡಲು ಪ್ರಯತ್ನಿಸಿದ ಅತ್ಯಂತ ಕಷ್ಟಕರವಾದ ಅಡಿಗೆ ಯಾವುದು ಎಂದರೆ ಹೋಳಿಗೆ ಮಾಡುವುದು ನನಗೆ ಅಡಿಗೆ ಮಾಡುವುದು ಎಂದರೆ ತುಂಬ ಇಷ್ಟ ನಾನು ಮೊದಲ ಸಲ ಹೋಳಿಗೆ ಮಾಡಲು ಹೋದಾಗ ತುಂಬ ಕಷ್ಟ ಪಟ್ಟಿದ್ದೇನೆ ನಾನು ಮೊದಲು ಯಾರ ಸಹಾಯವು ಇಲ್ಲದೆ ನಾನೇ ಹೋಳಿಗೆ ಮಾಡಲು ಸಿದ್ಧಳಾದೆ ಆದರೆ ಅದಕ್ಕೆ ಎಷ್ಟು ಪ್ರಮಾಣದ ಬೇಳೆಗೆ ಎಷ್ಟು ಪ್ರಮಾಣದ ಬೆಲ್ಲ ತೆಂಗಿನಕಾಯಿ ಸೇರಿಸಬೇಕೆಂದು ತಿಳಿಯದೆ ಎಲ್ಲ ಕೆಟ್ಟು ಹೋಯಿತು ಅದಕ್ಕೆ ಎಷ್ಟು ಪ್ರಮಾಣದ ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಯದೆ ಹೆಚ್ಚು ಹಿಟ್ಟನ್ನು ಕಲಿಸಿ ಬಿಟ್ಟಿದ್ದೆನು ಬೇಳೆ ಬೆಲ್ಲ ಎಲ್ಲ ಬೆಂದ ಮೇಲೆ ಅದು ತೆಳುವಾಗಿ ಹೋಯಿತು ಇದರಿಂದ ಉಂಡೆ ಮಾಡಲು ಸಹ ಅದು ಬರಲಿಲ್ಲ ಪಾಕ ಸರಿಯಾಗಿ ಬರದೆ ಎಲ್ಲ ಹಾಳಾಯಿತು ಅದು ಹೋಳಿಗೆ ತಟ್ಟಿದಾಗ ಎಲ್ಲ ಹಾಳಾಯ್ತು ಇದರಿಂದ ನನಗೆ ತಿಳಿದ ವಿಷಯ ಎಂದರೆ ಹಿರಿಯರ ಸಹಾಯವಿಲ್ಲದೆ ಅವರ ಮಾರ್ಗದರ್ಶನವಿಲ್ಲದೆ ಎಂದೂ ಹೋಳಿಗೆ ಮಾಡಬಾರದು ಎಂದು ತಿಳಿಯಿತು ಅಷ್ಟೇ ಅಲ್ಲದೆ ಒಬ್ಬಳೇ ಎಂದೂ ಇಂಥ ಸಾಹಸಕ್ಕೆ ಕೈ ಹಾಕಬಾರದೆಂದು ತಿಳಿಯಿತು